ಶಿಕ್ಷಣ ಅಂದರೆ ನಮಗೆ ವೈಯಕ್ತಿಕವಾಗಿ ಎಲ್ಲಾದರೂ ಹೋದ್ರೆ ನಾವು ಓದೋದಕ್ಕೆ ಆಗಲಿ ಪ್ರತಿಯೊಂದಕ್ಕೂ ಯೂಸ್ಫುಲ್ ಆಗುತ್ತೆ ನಮಗೆ ಬರೆಯೋದಕ್ಕೆ ಆಗಲಿ ಯಾರೇ ಯ ಏನಾದರೂ ಹೇಳಿದ್ರೆ ಬರಿಯೋದಕ್ಕೆ ಆಗಲಿ ಮತ್ತು ತಿರ್ಗಿ ಯಾವುದನ್ನೇ ಆಗಲಿ ಹೇಳಿದ್ದು ತಿಳ್ಕೊಳೋದಕ್ಕೆ ಆಗಲಿ ತುಂಬ ಇದಾಗುತ್ತೆ ಮತ್ತು ಅದೇ ಓದಿದ್ದರೆ ನಮಗೆ ಒಂದು ಸ್ವಲ್ಪ ನಾಲೇಜ್ ಇದ್ದರೆ ಜ್ಞಾನ ಇದ್ದರೆ ನಮ್ಗೆ ಒಂದು ಒಳ್ಳೆಯ ಇದಿರುತ್ತೆ ನಾಲೇಜ್ ಇಂಪ್ರೂಮೆಂಟ್ ಆಗುತ್ತೆ ನಮಗೆ ನಮ್ಮದೇ ಆದ ಜೀವನ ಕಟ್ಕೊಳೋದಕ್ಕೆ ಒಂದು ಶಕ್ತಿ ಇರುತ್ತೆ ನಮ್ಮ ಓದು ಕೆಲಸ ಮಾಡೋದಕ್ಕೂ ಅಷ್ಟೇ ತುಂಬ ಇಂಪಾರ್ಟೆಂಟ್ಸ್ ಕೊಡ್ತಾರೆ ಅಂದರೆ ನಮಗೆ ನಾಲೇಜ್ ಇದೆ ಅಂತಂದರೆ ಒಂದೊಳ್ಳೆಯ ಹುದ್ದೆ ಕೊಡು ಹುದ್ದೆ ಕೊಡ್ತಾರೆ ಉದ್ಯೋಗ ಅವ್ಶ್ ಅವಕಾಶಗಳು ಜಾಸ್ತಿ ಬರ್ತವೆ ಮತ್ತು ತಿರ್ಗಿ ಗೌರ್ಮೆಂಟ್ ಜಾಬ್ಸು ಪ್ರತಿಯೊಂದರಲ್ಲೂ ನಮಗೆ ಇಂಪಾರ್ಟೆಂಟ್ಸ್ ಕೊಡ್ತಾರೆ ವಿದ್ಯಾಭ್ಯಾಸದಲ್ಲಿ ಅದೇ ಅಕ್ಷಿ ಅಕ್ಷಿಕ್ಷಿತರರು ಅಂದರೆ ನಾವು ಓದದಿರೆ ಇದ್ದರೆ ಅವ್ರಿಗೆ ಏನೂ ಕೊಡೋಲ್ಲ ಮ ಮಿನ್ಸ್ ಕೆಲ್ಸದಲ್ಲಿ ಜಾಬ್ ಕೊಡಬೇಕಾದ್ರೂ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ ಯಾಕೆ ಅಂದರೆ ಅವ್ರಿಗೆ ನಾಲೇಜ್ ಇರೋಲ್ಲ ಆದ್ದರಿಂದ ಹೇಗ್ ಕೊಟ್ಟರೆ ಯಾವ ಥರ ಕೆಲಸ ಮಾಡ್ತಾರೆ ನಮ್ಮ ಕಂಪ್ನಿ ಹೇಗೆ ಮುಂದುವರಿಯುತ್ತೆ ಅಂದರೆ ಯಾವುದೇ ಒಂದು ಕಂಪ್ನಿಗಳಲ್ಲಿ ಅನಕ್ಷರಸ್ಥನ್ಗೆ ಕೆಲಸ ಸಿಗೋಲ್ಲ ಸಿಕ್ಕಿದ್ರುನೂ ಯಾವುದೋ ಒಂದು ಅಟೆಂಡರ್ದೋ ಯಾವ ಥರ ಆ ಥರ ಕೆಲಸ ಸಿಗ್ಬೊದಷ್ಟೇ ಅದನ್ನು ಬಿಟ್ಟರೆ ಕಂಪ್ಯೂಟರ್ ಆಪ್ರೇಟಿಂಗು ಪ್ರತಿಯೊಂದುನು ಮೇಲು ಹುದ್ದೆಗಳು ಯಾರ್ಗೂ ಕೊಡೋಲ್ಲ ಅನ್ಎಜುಕೇಟೆಡ್ಸ್ಗೆ ಅದಕ್ಕೆ ಓದಿರಬೇಕು ಅಂತ ದೊಡ್ಡೋರು ಹೇಳ್ತಾರೆ ಮತ್ತು ತಿರ್ಗಿ ತುಂಬ ಓದಿದ್ರೆ ಜ್ಞಾನ ಇರುತ್ತೆ ಅವನು ತಿಳಿದು ಮಾತಾಡ್ತಾನೆ ಯಾವುದು ಹೇಗೆ ಮಾತಾಡಬೇಕು ಅಂತ ತಿಳಿವಳಿಕೆ ಇರುತ್ತೆ ಅದೇ ಓದ್ದೆ ಇರೋನಿಗಾದ್ರೆ ಏನೂ ಇರೋಲ್ಲ ಯಾರನ್ನಂದರೆ ಅವ್ರನ್ನ ಹೇಗಂದ್ರೆ ಹಂಗ್ ಬಿಹೇವ್ ಮಾಡಿಕೊಂಡು ಮಾತಾಡಿಕೊಂಡು ಯಾರ ಹತ್ರ ಅನ್ನು ಅಂದರೆ ಅವ್ರ ಹತ್ರ ಬಿಹೇವಿಯರ್ಸು ಬಿಹೇವ್ ಮಾಡೋದ್ ಗೊತ್ತಿಲ್ದಿರ ಬಿಹೇವ್ ಮಾಡ್ತಾರೆ ಮತ್ತು ತಿರ್ಗಿ ಯಾರ ಹತ್ರ ಹೇಗಿರ್ಬೇಕು ಅಂತ ಗೊತ್ತಿರೋಲ್ಲ ಜನ್ರಲ್ ನಾಲೇಜ್ ಕೂಡ ಇರೋಲ್ಲ ಮತ್ತು ತಿರ್ಗಿ ಎಲ್ಲಾದರೂ ಒಂದು ಬೋಲ್ಡು ಹೋಟಲ್ ಬೋಲ್ಡು ಮತ್ತು ತಿರ್ಗಿ ಅಥವಾ ಈ ಅಡ್ರೆಸ್ಸ್ ಏನಾದರೂ ಬರ್ದು ಕೊಟ್ಟಿದ್ದರೆ ಓದಕ್ಕೆ ಬರೋಲ್ಲ ಈ ಥರ ಈ ಥರ ಪ್ರಾಬ್ಲಮ್ಸ್ ಅನಕ್ಷರಸ್ಥನ್ಗೆ ಆಗುತ್ತೆ ಅದೇ ವಿದ್ಯಾವಂತನಾದ್ರೆ ಪ್ರತಿಯೊಂದು ಓದ್ತಾನೆ ಪ್ರತಿಯೊಂದೂ ಅದೇ ಯಾ ಹೇಗೆ ಬೇಕೋ ಹಾಗೆ ಹ್ಯಾಂಡಲ್ ಮಾಡ್ತಾನೆ ಪ್ರತಿ ಓ ಇದೆ ತಿಳಿವಳ್ಕೆ ಇದ್ದರೆ ಪ್ರತಿಯೊಂದೂನು ಹ್ಯಾಂಡಲ್ ಮಾಡ್ಬೋದು ನಾಲೇಜೇ ಇಲ್ಲ ಅಂತಂದರೆ ಹೇಗೆ ಹ್ಯಾಂಡಲ್ ಮಾಡೋಕ್ಕಾಗತ್ತೆ ಅದಕ್ಕೋಸ್ಕರನೇ ವಿದ್ಯಾ ಅನ್ನೋದು ತುಂಬ ಮುಖ್ಯ ಆಗಿರ್ತದೆ ನಮ್ಗೆ ಶಿಕ್ಷಣ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ ಅಲ್ಲವಾ